ಹಲೋ ನಮಸ್ತೆ ಮೆಸ್ಕಾಮ್ ಲೈನ್ಮ್ಯಾನ್ ಅವರಾ ಅಕ್ಕ ಇದು ನಮ್ಮ ಇದು ಸಾಗರ ಎಸ್ ಎನ್ ನಗರ ರೂಟಿಗೆ ಏನು ಎರಡು ದಿವ್ಸದಿಂದ ಕರೆಂಟೆ ಬರ್ತಾ ಇಲ್ವಲ್ಲ ರೀ ಅಲ್ಲ ರೀ ನಮ್ದು ಅದು ನಮ್ಮ ಹುಡ್ಗ್ರೆಲ್ಲ ಪಾಪ ಎಕ್ಸಾಮ್ ಅಂತ ಹೇಳಿ ಪಾಪ ಕಷ್ಟಪಡ್ತಾಯಿದ್ದಾರೆ ನೀವು ಒಂದು ಎರಡು ದಿವಸ ಆಯಿತು ಒಂಚೂರು ನೀವು ಒಂದು ಸ್ವಲ್ಪ ಸರಿ ಮಾಡಿಲ್ಲ ಅಂತಂದರೆ ಎಂಥದ್ದು ರೀ ಮಾರ್ರಾ

ನೀವು ಆದರೆ ಅದು ಎಂತ ಮಾರ್ರಾ ಮಂಗ್ಳೂರು ಡಿಪಾರ್ಟ್ಮೆಂಟ್ ಅವ್ರಿಗಾದ್ರು ಫೋನ್ ಮಾಡಿ ಏನು ವ್ಯವಸ್ಥೆ ಮಾಡಕ್ಕೆ ಹೇಳಿ ರೀ ಯಾರು ರೀ ಅದು ಇಂಜೀನಿಯರ್ ಅದು ಎರಡು ಮೂರು ದಿವಸ ಡಿಲೇ ಮಾಡ್ತಾರೆ ಅಂದರೆ ಏನು ಅದು ಅದು ಮತ್ತು ಅದು ವೈರಷ್ಟೂ ಚೇಂಜ್ ಮಾಡೋ ಅಷ್ಟೊತ್ತಿಗೆ ಇನ್ನೂ ಒಂದು ವಾರ ಬೇಕಾಗತ್ತೆ ಕಣ್ರೀ ನೀವು ಹ್ಞೂ ಅಂದರೆ ಅದು ಎಂತೋ ಒಂದು ಸ್ವಲ್ಪ ಜಾಸ್ತಿ ಜನಗಳನ್ನೆಲ್ಲ ಕರ್ಕೊಬಂದು ಅದು ಏನಾದ್ರು ಮಾಡಿರೀ ಮಾರ್ರಾ ನಮ್ಮ ಹುಡ್ರಿಗೆ ಪಾಪ ಭಾರಿ ತೊಂದರೆ ಆಗ್ತಾ ಇದೆ ಇಲ್ಲ ಪವರ್ ಏನಾದ್ರು ಸಪ್ಲೈ ಏನಾದ್ರು ಮಾಡೋದಿದ್ದರೆ ಏನಾದ್ರು ಬೇರೆ ವೇ ಏನಾದ್ರು ಇದ್ದರೆ ಮಾಡಿರೀ ಮಾರ್ರಾ ಇಲ್ಲ ಅಂತಂದರೆ ನಮ್ಮ ಹುಡ್ಗ್ರಿಗೆಲ್ಲ ಭಾರಿ ಕಷ್ಟ ಆಗ್ತಿದೆ ನೀವು ಅದು ಹಾಕೋ ತನಕ ನಮ್ಮ ಮನೆ ಮನೇಲ್ಲಿ ಅಲ್ಲಿ ಹೆಂಡತಿ ಅಮ್ಮಂದಿಕ್ಕರುಗಳೆಲ್ಲ ಯಾರೂ ಬಿಡೋದಿಲ್ಲ ಇಲ್ಲಿ ನಮ್ಮನ್ನು ಬಡ್ದು ತೆಗೀತಾರೆ ಇಲ್ಲಿ ನಾವು ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರೆ ನೀವು ಅದು ಏನು ಎ ಏನಾದ್ರಾಗ್ಲಿ ನೀವು ಪಟ ಪಟ ಮಾಡಿಕೊಡ್ರಿ ಮಾರ್ರಾ ನೀವು ಅದು ಇದು ಸ್ವಲ್ಪ ಜಾಸ್ತಿ ಜನ ನಾವು ಬೇಕಾದ್ರೆ ಸ್ಥಳೀಯರು ಸಹ ಸಹಿತ ನಾವು ಸಹಾಯ ಮಾಡ್ತೇವೆ ಅದು ಎಂತ ಮ ನಿಮ್ಮ ಸಂಸ್ಥೆ ಅದು ಏನು ಮಾಡ್ತದೆಯೋ ಏನೋ ಗೊತ್ತಿಲ್ಲ ಪ್ರತಿ ದ್ ವರ್ಷವೂ ಇದೇ ತೊಂದರೆ ನಮಗೆ ಒಂದು ದಿವ್ಸವು ಕರೆಂಟ್ ಕರೆಕ್ಟ್ ಕೊಡೋಲ್ಲ ಹಾಂ ಹಾಂ ಸರಿ ಹಾಗಾದರೆ ಹಾಗಾದ್ರೆ ನೀವು ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಹಾಗಾದರೆ ಹಾಂ ಸರಿ ಹಾಗಾದರೆ ಹಾಂ ಹಾಂ ಹಾಂ ಸರಿ ಹಾಗಾದರೆ ಹಾಂ ಹಾಂ ಹಾಂ ಹಾಂ ಹಾಂ